ಹಾಂ ಹೇಳಿ ಸರ್ ನಮಸ್ತೆ ಹಾಂ ಸರ್ ಹಾಂ ಹೌದು ಸರ್ ಹಾಂ ಸರ್ ಹಾಂ ನಾನು ರಡಿ ಇದೀನಿ ಸರ್

ಹಾಂ ಸರ್ ಹಾಂ ಸರ್ ಹಾಂ

ಹಾಂ ಸರ್ ಹೌದು ಸರ್ ಹಾಂ ಸರ್ ಹೌದು ಸರ್ ಹೌದು ಸರ್ ಹಾಂ ಸರ್ ಹಾಂ ಮಾಡ್ತೀನಿ ಸರ್ ಮಾಡ್ತೀನಿ ಸರ್ ನೀ ಎಷ್ಟು ಕೊಡ್ತೀರ ಅಷ್ಟು ಹಾಂ ಸರ್

ಹಾಂ ಸರ್

ಹಾಂ ಸರ್ ಹಾಂ ಬರ್ತೀನಿ ಸರ್ ಬರ್ತೀನಿ ಮಾಡ್ತೀನಿ ಸ ಹಾಂ ಸರ್ ಬರ್ತೀನಿ ಸರ್ ಹಾಂ ಸರ್ ಆಯ್ತು ಸರ್ ನಾನು ತಯಾರಿದೀನಿ ಸರ್ ಮಾಡ್ತೀನಿ ಸರ್

ಆಯ್ತು ಸರ್ ಆಯ್ತು ಸರ್ ಆಯ್ತು ಸರ್ ಆಯ್ತು ಸರ್ ಬರ್ತೀನಿ ಸರ್ ಬರ್ತೀನಿ ಸರ್ ಆಯ್ತು ಸರ್